ನಮ್ಮ ಊರಿಂದ ನಾನು ಓದೋದಕ್ಕೆ ಸಿಟಿಗೆ ಹೋಗ್ಬೇಕಂದ್ರೇ ನಮಗೆ ಬಸ್ಸಿನ ಸಮಸ್ಯೆ ತುಂಬಾ ಇದೆ ನಮ್ಮ ಹತ್ತಿರದ ನಗರದಲ್ಲಾಗಲೀ ಪಟ್ಟಣಕ್ಕೆ ಹೋಗ್ಬೇಕಂದ್ರೆ ನಮ್ಮ ನಮ್ಮ ಹಳ್ಳೀಲಿ ಎಲ್ಲ ಕೆಲವು ಕೇ ಏನೂ ಸಿಗೋಲ್ಲ ಕೆಲ್ವೊಂದು ಐಟ ಕೆಲ್ವೊಂದು ಸಿಗ್ತವೆ ಇನ್ನೂ ಕೆಲ್ವೊಂದು ನ್ಯಾಚುರಲ್ ಐಟಮ್ಸ್ ಏನೂ ಸಿಗೋಲ್ಲ ನಾವು ಪಟ್ಟಣಕ್ ಹೋಗ್ಬೇಕಂದ್ರೆ ಬಸ್ಸಿರೋಲ್ಲ ನಮಗ್ ನಮಗಿರೋದೆ ಎರಡೇ ಬಸ್ಸು ಅದು ಮಾರ್ನಿಂಗ್ ಒಂದು ಸಂಜೆ ಒಂದು ಅಷ್ಟೆ ಬಟ್ ನಾವು ಮಧ್ಯಾಹ್ನ ಎಲ್ಲಾದರೂ ಮಾರ್ನಿಂಗು ಸೆವೆನ್ ಬೆಳಗ್ಗೆ ಸೆವೆನ್ನಿಗೆ ಇದೆ ಮತ್ತು ಸಂಜೆ ಇನ್ನೂ ಐದುವರೆಗೆ ಇರೋದು ನಮಗೆ ಇವೆರಡು ಬಸ್ ಟೈಮಿಂಗ್ಸ್ ಬಿಟ್ಟರೆ ನಮಗ್ ಬಸ್ಸೇ ಇಲ್ಲ ನಮಗೆ ಮೂಲ ಸೌ ಸಾರಿಗೆ ವ್ಯವಸ್ಥೆಯೇ ನಮಗ್ ಕರೆಕ್ಟಾಗಿಲ್ಲ ನಮಗೆ ಹಾಗಾಗಿ ಸ್ಟೂಡೆಂಟ್ಸ್ ಓಡಾಡೊದಕ್ಕಾಗಲೀ ಕೆಲವರಿಗೆ ಹತ್ತು ಗಂಟೆಗೆ ಕ್ಲಾಸ್ ಇರುತ್ತೆ ಕೆಲವರಿಗೆ ಹ ಒಂಬತ್ತುವರೆಗೆ ಇರುತ್ತೆ ಇನ್ನು ಕೆಲವರಿಗೆ ಏಳು ಗಂಟೆಗೆ ಅ ಆ ಟೈಮಿಂಗ್ಸಿಗೆ ನಮ್ಮ ನಮ್ಮ ಟೈಮಿಂಗ್ಸಿಗೆ ಕರಕ್ಟಾಗಿ ಬಸ್ಸಿಲ್ಲ ನಮ್ಮ ಊರಿಂದ ನಾವು ಇನ್ನೂ ದೂರ ಹೋಗಿ ಅಲ್ಲಿಂದ ಹೋಗ್ ಬಸ್ ಹತ್ತಬೇಕಂದ್ರೂ ನಮಗ್ ಬಸ್ಸೂ ಬಸ್ಸಿಲ್ಲ ನಮಗ್ ತುಂಬಾ ತೊಂದರೆ ಇದೆ ಸ್ಟೂಡೆಂಟ್ಸಿಗಾಗಲೀ ವಯಸ್ಸಾದವ್ರಿಗಾಗಲೀ ಓಡಾಡೋದೊರ್ಗಾಗ್ಲಿ ಎಲ್ಲರಿಗೂ ನಮ್ಮ ಸಮಸ್ಯೆಗಳು ತುಂಬ ಇದಾವೆ